ಹಾಂ ಇಲ್ಲಿ ಉಡುಪಿಯಲ್ಲಿ ಸುಮಾರು ಟೂರಿಸ್ಟ್ ಪ್ಲೇಸ್ ಎಲ್ಲ ಉಂಟು ನಿಮಗೆ ನೋಡಲಿಕ್ಕೆ ಹಾಂ ಕಾಪುವಲ್ಲಿ ಲೈಟ್ ಹೌಸ್ ಉಂಟು ಮತ್ತೆ ಉಡುಪಿಯಲ್ಲಾದರೆ ನಿಮಗೆ ಇದು ಕೃಷ್ಣ ಮಠ ಎಲ್ಲ ಉಂಟು ಬೀಚ ಹಾಂ ಫಾಲ್ಸ್ ಉಂಟು ಒಂದು ಐದು ಕಿಲೋಮೀಟರ್ ಇರ್ಬೌದು ಹಾಂ ಅಷ್ಟೆ ಹಾಂ ನೀವು ನೀವೊಂದು ಟೂರಿಸ್ಟ್ ಬಸ್ ಮಾಡ್ಕೊಂಡು ಅದರಲ್ಲಿ ಬರ್ಬೌದು

ಒಂದು ಐದು ಸಾವಿರ ಸಾಕು ಅಂತ ಎಣಿಸ್ತದೆ ಫುಲ್ ಎಲ್ಲ ನೋಡ್ಬೌದು ನೀವು ಹಾಂ ಹಾಂ ಹಾಂ ಅದು ನಾವೇ ಮಾಡ್ತೇವೆ ಆದರೆ ನೀವು ಮೊದಲು ಎಡ್ವಾನ್ಸ್ ಕೊಡಬೇಕಾಗ್ತದೆ ಒಂದೆರಡು ಸಾವಿರ ಎಡ್ವಾನ್ಸ್ ಕೊಡಿ ಅಷ್ಟು ಸಾಕು ಹಾಂ ಆಯಿತು ಅದೆಲ್ಲ ನಾವೇ ಮಾಡ್ತೇವೆ ನೀವು ಕೊಟ್ಟರೆ ಆಯಿತು ಎಡ್ವಾನ್ಸ್ ಕೊಡಬೇಕು ಅಷ್ಟೆ ಹಾಂ ನಾವು ಮಾಡ್ತೇವೆ ಹಾಂ ಹೌದು ಹೌದು ಹಾಂ ಇನ್ನು ನಿಮಗೆ ಆಚೆ ಕಾರ್ಕಳ ಆಚೆ ಹೋಗ್ಬೌದು ಹಾಂ ಕಾರ್ಕಳದಲ್ಲಿ ಆದರೆ ನಿಮಗೆ ಇದು ಒಂದು ಹತ್ತು ಕಿಲೋಮೀಟರ್ ಇರ್ಬೌದು ಕಾರ್ಕಳ ಹಾಂ ಹಾಂ ಹಾಂ ನೀವು ಕ ಉಡುಪಿಯಿಂದ ಕಾರ್ಕಳ ಕಾಪುವರೆಗೆ ಯಾವುದೆಲ್ಲ ಟೂರಿಸ್ಟ್ ಪ್ಲೇಸ್ ಉಂಟೋ ಅದೆಲ್ಲ ನೋಡ್ಬೌದಲ್ಲ ಕಾರ್ಕಳಕ್ಕೆ ಆದರೆ ಮತ್ತೆ ಸಹ ಹಣ ಜಾಸ್ತಿ ಆಗ್ತದೆ

ಹಾಂ ಆಯ್ತ್ ಆಯ್ತ್ ಹಾಂ ಆಯಿತು ನಾವು ನಿಮಗೆ ಎಲ್ಲ ಮಾಹಿತಿ ಕೊಡ್ತೇವೆ

ನಾವು ವಾಟ್ಸಪ್ ಮಾಡ್ತೇವೆ ಇದೇ ನಂಬರ್ ಅಲ್ವಾ ನಿಮ್ಮದು ಹಾಂ ಹಾಂ ಮಾಡ್ತೇವೆ ಹಾಂ ಹೌದು ಹಾಂ ಆಯಿತು ಕಳಿಸ್ತೇವೆ ನಿಮಗೆ ಇದು ಒಂದು ಒಂದು ಎರಡು ದಿನದಲ್ಲಿ ಮುಗಿಬೌದು ಮುಗಿತದೆ ಹಾಂ ಹಾಂ ಹೌದು ಹಾಂ ಆಯಿತು